ನಮ್ಮತ್ತೆಗೆ ಗಂಟ್ಲು ನೋವು ಬಂದಿತ್ತು ಪಾತ್ರೆಯಲ್ಲಿ ನೀರು ಕುದಿ ಕಾಯಿಸಿ ಅದ್ರೊಳ್ಗಡೆ ಪುದೀನಾ ಸುನ್ ಇದು ಬೆಳ್ಳುಳ್ಳಿ ಶುಂಠಿ ಜೀರಿಗೆ ಜೀರಿಗೆ ಇದು ತುಳ್ಸಿ ಎಲೆ ಎಲ್ಲ ಹಾಕಿ ಕಾಯಿಸಿ ಚೆನ್ನಾಗಿ ಕುದಿಸಿ ಗಂಟ್ಲು ನೋವಿಗೆ ಸ್ವಲ್ಪ ಅದ್ರಲ್ಲಿ ಹನಿ ಬೆರೆಸಿ ಅದೆಲ್ಲ ಸ್ ಮಿಕ್ಸ್ ಮಾಡಿ ಚೆನ್ನಾಗಿ ಕಾಯಿಸಿ ಕುದಿಸಿ ಗಂಟ್ಲು ನೋವಿಗೆ ಕ್ ಇದು ಕಾಢಾ ಮಾಡಿ ಕೊಟ್ಟೆ ನಮ್ಮ ಅತ್ತೆಗೆ ಅವರು ಕುಡ್ದು ಸ್ವಲ್ಪ ಇದು ಕಮ್ಮಿ ಆಯಿತು ಅಂತ ಹೇಳಿದರು ಅದು ಎ ಏನಾದರೂ ಮನೆಯಲ್ಲಿ ಯಾರಿಗಾದ್ರೂ ಗಂಟ್ಲು ನೋವು ಬಂದರೆ ಆ ಥರ ಕಾಢಾ ಮಾಡಿ ನಾನು ಮಕ್ಳಗು ನಾವು ನಾವು ಕುಡಿತೀವಿ ದೊಡ್ಡವ್ರುನು ಕುಡಿತೀವಿ ಮಕ್ಳಗು ಕೊಡ್ತೀವಿ ಬೇರೆಯವರು ಯಾದ್ರು ರೆನ್ ನೆಂಟ್ರು ಬಂದು ಏನಾದರೂ ಅವರು ಹೇಳದ್ರು ಅವರ್ಗು ನಾವು ಅದೇ ಮಾಡಿ ಕಾಢಾ ಮಾಡಿ ಚೆನ್ನಾಗಿ ಕ್ ಕೊಡ್ತೀನಿ ಅವರೆಲ್ಲ ಕಮ್ಮಿ ಆಯಿತು ಎಂತ ಅವರೆಲ್ಲ ಹೇಳ್ತಾರೆ ಯಾ ಯಾರಾದರೂ ಮನೇಲಿ ಅದು ಏನಾದರೂ ಪ್ರೊಬ್ಲಮ್ ಅಂದರೆ ಅದಕ್ಕೆ ಕಾಢಾ ಮಾಡಿ ನಾನು ಕೊಡ್ತೀನಿ ಮಕ್ಳಗು ದೊಡ್ಡವರ್ಗುನು ಎಲ್ಲಾರ್ಗು ಮಾಡಿ ಕೊಡ್ತೀನಿ